ಅಲೋ ಯಾರು ಮಾತಾಡೋದು ಹೌದ್ ಹೌದು

ಹೌದ್ ಹೌದು ಯಾವ ಊರಿಂದ ಮಾತಾಡ್ತಾ ಇದ್ದೀರಾ

ಹೌದ್ ಹೌದು ತುಂಬ ರಾಗಿ ಎಲ್ಲ ತುಂಬ ಇದೆ ಒಂದು ಕೋಲಾರ ಕಡೆ ಕರ್ನಾಟಕದಲ್ಲೇ ಬೆಳೀತಾರೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಬೆಳೀತಾರೆ ರಾಗಿಯನ್ನು ತುಂಬ ಒಳ್ಳೆ ರಾಗಿ ಸಿಕ್ಕುತ್ತೆ ಒಳ್ಳೆ ಫಸಲು ಸಿಗೋ ಬರೋವಂಥಾ ರಾಗಿಯನ್ನೆ ಬೆಳೀತಾರೆ ನಮ್ಮ ಕಡೆ ಹ್ಞೂ ಅದು ತುಂಬ ಚೆನ್ನಾಗಿದೆ ರಾಗಿ ಎಷ್ಟು ಬೇಕಾಗಿತ್ತು ನಿಮಗೆ ಐವತ್ತು ಕುಂಟಾಲು ಹಾಂ ಸರಿ ಸರಿ ಸರಿ ಆಯಿತು ನಾವೆಲ್ಲ ವಿಚಾರಣೆ ಮಾಡಿ ಮತ್ತು ನಿಮಗೆ

ಹಾಂ ಈ ಕಡೆ ಗದ್ದೆಗಳಲ್ಲೆಲ್ಲ ಬೆಳೀತಾರೆ ಫಿಂಡಾಪು ಮತ್ತು ಸೀಡ್ಸ್ ರಾಗಿ ಅದೆಲ್ಲ ಒಂದು ನಾಲ್ಕು ಐದು ಥರ ರಾಗಿ ಇರುತ್ತೆ ಅದನ್ನೆಲ್ಲ ಬೆಳಿತ ಹ್ಞೂ

ಹಾಂ ಹೌದ್ ಹೌದ್ ಅದೇ ಸರ್ ಅದೇ ಕೊಡ್ತೀವಿ ಬಿಡಿ ಅದೇ ಥರನೆ ಕೊಡ್ತೀವಿ ಓಕೆ ಓಕೆ ಓಕೆ ಹಾಂ ಹಾಂ ಸರಿ ಸರಿ ಸರಿ ಆಮೇಲೆ ಹ್ಞೂ ಇನ್ನು ಯಾರಿಗಾದ್ರು ಬೇಕಾಗಿದ್ದರೆ ನೀವು ಹೇಳಿ ಈಗ ಇನ್ನೂ ಒಂದು ಐವತ್ತು ಕುಂಟಾಲು ಹೆಚ್ಚಿಗೆನೇ ತರಿಸ್ಕೊಡ್ತಿವಿ ಎಲ್ಲ ಕೆಂಪು ರಾಗಿನೇ ಕೊಡ್ತೀವಿ ಕಪ್ಪು ರಾಗಿ ಏನು ಕೊಡೋದಿಲ್ಲ ಹ್ಞೂ ಹಾಂ ಸರಿ

ಇಲ್ಲ ಇಲ್ಲ ಒಳ್ಳೆ ರಾಗಿನೇ ಕೊಡ್ತೀವಿ ನಾವು ಆ ಥರ ಒಳ್ಳೆ ರಾಗಿನೇ ಇದು ಮಾಡ್ತೀವಿ ಬೇರೆ ರಾಗಿ ಎಲ್ಲ ಕೊಡೋದಿಲ್ಲ ಶ್ಯಾಂಪಲ್ ಕಳ್ಸ್ಕೊಡ್ತೀವಿ ನೋಡಿ ನೀವು ಹಾಂ ಶ್ಯಾಂಪಲ್ ಕಳ್ಸ್ಕೊಟ್ಟು ಅದು ನೋಡಿಬಿಟ್ಟು ಆಮೇಲೆ ಬೇಕಾದರೆ ತಗೋಳ್ಳಿ ಇಲ್ಲಾಂತ ಅಂದರೆ ಪರವಾಗಿಲ್ಲ ಓಕೆ ಓಕೆ ಓಕೆ ಓಕೆ ಓಕೆ